ಹಲೋ ಪ್ರಿಯಾಂಕ ಡಾಕ್ಟರಾ ನಾನೂ ಚೈತ್ರ ಅಂತ ಡಾಕ್ಟರ್ ನಾನು ಮೊನ್ನೆ ನೀವು ಎರ್ಡು ದಿವ್ಸ್ದಿಂದೆ ನಿಮ್ಮ ಹತ್ರ ಜ್ವರ ಅಂತ ಬಂದಿದ್ದೆ ಡಾಕ್ಟರ್ ಜ್ವರ ತಲೆನೋವು ಕೆಮ್ಮು ನೆಗಡಿ ಅಂತಿತ್ತು ಬಂದಿದ್ದೆ ಆದರೆ ನಿಮ್ಮ ಹತ್ರ ಮಾತ್ರೆ ಮತ್ತೆ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಿರಿ ವಾಸಿ ಆಗಲಿಲ್ಲ ಮತ್ತೆ ನಿಮ್ಗೆ ಅದಕ್ಕೋಸ್ಕರ ಕಾಲ್ ಮಾಡಿದ್ದು ಮೇಡಮ್ ನೀವು ಕೊಟ್ಟಿದ್ದ ಮಾತ್ರೆಯಿಂದ ಏನೂ ವಾಸಿಯೇ ಆಗಿಲ್ಲ ಮತ್ತೆ ಬರ್ಬೇಕಂತಿದ್ದೀನಿ ನಿಮ್ಮ ಆಸ್ಪೆಟ್ಲಗೆ ಯಾವಾಗ ಟೈಮ್ ಸಿಗುತ್ತೆ ಈ ನಿಮ್ಮ ಹತ್ರನೇ ತಗೊಂಡಿದ್ದು ಮೇಡಮ್ ನೀವೇ ಇದ್ದಿರಿ ಟ್ರೀಟ್ ಮಾಡದೀ ಹಾಂ ತಗೊಳ್ತಾಯಿದ್ದೀನಿ ಮೇಡಮ್ ಆದರೂ ವಾಸಿಯಾಗಿಲ್ಲ ನನಗೆ ಬೇಗ ವಾಸಿ ಮಾಡಿಕೊಡಿ ಏಕೆಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಆಗಾಗಲೇ ಈಗಾಗಲೇ ಒಂದು ವಾರ ರಜೆ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗಿಲ್ಲ ಇನ್ನು ಮುಂದೆಯೂ ಹಂಗೆ ಇದ್ದರೆ ಆಗುತ್ತಾ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾಯಿದ್ದೀನಿ ಆಂ ಮೇಡಮ್ ನನಗೆ ಮೆಡಿಸನ್ ಕೊಟ್ಟಿದ್ದಿರಲ್ಲ ಆ ಮೆಡಿಸನ್ ಎಲ್ಲ ತಗೊಂಡ್ಬರ್ಬೋದಾ ಬ್ಲಡ್ ಚಕಪ್ಗೆ ಎಷ್ಟಾಗ್ಬೋದು ಮೇಡಮ್ ಮ್ಯಾಕ್ಸಿಮಮ್ ಹೌದಾ ಬ್ಲಡ್ ಚಕಪ್ ಮಾತ್ರ ಸಾಕಾ ಹಾಂ ಬ್ಲಡ್ ಚಕಪ್ ಮಾಡಿದೆ ಹಾಗೇ ನನಗೆ ಯಾಕಂತ ಅಂದ್ರೆ ಬ್ಲಡ್ ತಗೊಂಡು ಇಂಜೆಕ್ಷನ್ ಎಲ್ಲ ಚುಚ್ಚಿದ್ದರೆ ಆಗೋದಿಲ್ಲ ಮೇಡಮ್ ಭಯ ಆಗುತ್ತೆ ನನಗೆ ಆಮೇಲೆ ನಾನು ಇಂಜೆಕ್ಷನ್ ಇಲ್ಲದೇನೆ ಏನಾದರೂ ಅಂದರೆ ಬ್ಲಡ್ ಚಕಪ್ ಇಲ್ಲದೆ ಏನಾದರೂ ಮಾಡೋದಕ್ಕಾಗಲ್ವ ಹಾಂ ಆಯಿತು ಮೇಡಮ್ ಅದೇ ಯಾವತ್ತು ಸಿಗ್ತೀರ ಮೇಡಮ್ ಎಷ್ಟೊತ್ತಾಗ್ಬೋದು ಇವ್ನಿಂಗ್ ಸಿಗ್ತೀರಾ ಮಾರ್ನಿಂಗ್ ಸಿಗ್ತೀರಾ ತ್ರೀ ತರ್ಟಿ ಫೋರಾ ಹಾಂ ಓಕೆ ಮೇಡಮ್ ಬರ್ತೀವಿ ಥ್ಯಾಂಕ್ ಯು ಮೇಡಮ್